ಚಿತ್ರದುರ್ಗ ಜಿಲ್ಲೆಯ ಆಡಳಿತ ಅಧಿಕಾರಿ ಹಾಗೂ ವಿಧಾನ ಸಭಾ ಚುನಾಯಿತ ಅಧಿಕಾರಿ ಯಾರು ಅಂದರೆ ವೀರೇಂದ್ರ ಪಬ್ಬಿ ಅವರು ಈ ಈವ ಈ ದಿನ ಗೆದ್ದಿದ್ದಾರೆ ಅವರು ತಮ್ಮ ಜಿಲ್ಲೆಗೆ ಅನೇಕ ಕೊಡುಗೆಗಳನ್ನು ನೀಡುತ್ತಾ ಇದ್ದಾರೆ ಹಾಗೂ ತಿಪ್ಪಾರೆಡ್ಡಿಯವರು ಒಳ್ಳೆಯ ಕೊಡುಗೆಗಳನ್ನು ನೀಡಿದ್ದಾರೆ ಈ ಸಿ ಸಿ ರೋಡುಗಳನ್ನು ಹಾಗೂ ಒಳ್ಳೆಯ ಕಟ್ಟಡಗಳನ್ನು ಕಟ್ಟಿದ್ದಾರೆ ಹೊಳಲ್ಕೆರೆ ಕ್ಷೇತ್ರದ ಅಲ್ಲಿ ಯಾರು ಚಂದ್ರಪ್ಪನವರು ಸಾರಿಗೆ ಹಾಗೂ ಬಸ್ ನಿಲ್ದಾಣವನ್ನು ಒಂದು ಹೊಸ ಬಸ್ ನಿಲ್ದಾಣವನ್ನು ಕಟ್ಟಡವನ್ನು ಕಟ್ಟಿಸಿದ್ದಾರೆ ಅನೇಕ ಜನರುಗಳಿಗೆ ಉಪಯೋಗ ಮಾಡಿದ್ದಾರೆ ಆ ಹೊಳಲ್ಕೆರೆಯಲ್ಲಿ ಚಂದ್ರಪ್ಪನವರು ಒಳ್ಳೆಯ ಒಂದು ಸ್ಥಾನವನ್ನು ಕೊಟ್ಟಿದ್ದಾರೆ ಅನೇಕ ಸಿ ಸಿ ರೋಡುಗಳನ್ನು ಮಾಡಿದ್ದಾರೆ ಅನೇಕ ಓಡಾಡುವ ವೇಕಲ್ಸ್ಗಳಿಗೆ ಒಳ್ಳೆಯ ಒಂದು ರೋಡ್ಗಳನ್ನು ತಯಾರಿಸಿದ್ದಾರೆ ಹಾಗೂ ಒಳ್ಳೆಯ ಒಂದು ಕಟ್ಟಡಗಳನ್ನು ಕಟ್ಟಿದ್ದಾರೆ ಬಡವರಿಗೆ ಅನೇಕ ಸಹಾಯಗಳನ್ನು ಮಾಡಿದಾರೆ ಮನೆಯಿಲ್ಲದವರಿಗೆ ಮನೆಯನ್ನು ಕೊಟ್ಟಿದ್ದಾರೆ ಅಂತಹ ನಾಯಕರು ಬರಲೇ ಬೇಕು ಪ್ರತಿ ವರ್ಷವೂ ಗೆಲ್ಲಲೇಬೇಕೆಂದು ನನ್ನ ಆಶಯ